ನನ್ನ ತಂದೆ ತಾಯಿಗೆ ನಾವು ನಾಲ್ಕು ಜನ ಮಕ್ಕಳು ಅದರಲ್ಲಿ ನಾನು ಎರಡನೆಯವಳು ನನಗೆ ದೊಡ್ಡ ಅಣ್ಣ ಇದ್ದಾನೆ ತಂಗಿ ಇದ್ದಾಳೆ ಮತ್ತು ಕೊನೆಗೆ ಒಬ್ಬ ತಮ್ಮನೂ ಇದ್ದಾನೆ ಒಟ್ಟಿನಲ್ಲಿ ನನಗೆ ಎರಡು ಸಹೋದರ ಮತ್ತು ಒಬ್ಬಳು ಸಹೋದರಿ ಇದ್ದಾಳೆ ನಾವು ನಾಲ್ಕು ಜನದಲ್ಲಿ ನಾನು ಮತ್ತು ನನ್ನ ತಂಗಿ ಸ್ವಲ್ಪ ಒಂದೇ ಥರ ಹೋಲಿಕೆಯಲ್ಲಿ ಬರ್ತೀವಿ ಆದರೆ ನನ್ನ ಅಣ್ಣ ಮತ್ತು ತಮ್ಮ ಅಷ್ಟೂ ಹೋಲಿಕೆ ಬರೋದಿಲ್ಲ ಒಂದೊಂದು ಸತಿ ನನಗೂ ನನ್ನ ತಂಗಿಗೆ ಜನ ನೋಡಿದರೆ ನೀವಿಬ್ಬರೂ ಅವಳಿ ಜವಳಿನಾ ಅಂತ ಕೇಳ್ತಾರೆ ನೀವಿಬ್ಬರೂ ಒಂದೇ ಥರ ಕಾಣ್ತೀರ ಅಂತಲೂ ಕೇಳ್ತಾರೆ ಒಂದು ಸಲ ನಾನೊಂದು ಅಂಗಡಿಗೆ ಹೋಗಿದ್ದೆ ನನ್ನ ತಂಗಿಯೂ ಅದೇ ಅಂಗಡಿಗೆ ಬರೊಳಿದ್ಲು ಆದರೆ ಅವಳು ಸ್ವಲ್ಪ ಸಮಯ ಆದಮೇಲೆ ಬಂದಳು ನಾನು ಏನೇನು ಸಾಮಾನು ಬೇಕೋ ಅದೆಲ್ಲ ತೊಗೊಂಡು ಹೋದೆ ನನ್ನ ತಂಗಿ ನಾನು ಹೋದಮೇಲೆ ಅದೇ ಅಂಗಡಿಗೆ ಹೋಗ್ತಾಳೆ ನಾನು ಏನೇನು ಸ್ವಲ್ಪ ಸಾಮಾನುಗಳನ್ನು ಬಿಟ್ಟಿದ್ದೆನಲ್ಲ ಅದನ್ನು ಅವಳು ಅಲ್ಲಿ ತಗೊತಿರ್ತಾಳೆ ಆ ಅಂಗಡಿಯಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ ಅವಳಿಗೆ ಏನೋ ಒಂಥರ ಸಂಶಯ ಆಗಿ ನನ್ನ ತಂಗಿಗೆ ಒಂದು ಪ್ರಶ್ನೆ ಕೇಳ್ತಾಳೆ ಅಕ್ಕಾ ನೀವು ಆವಾಗಲೇ ಬಂದಿದ್ರಲ್ವಾ ಆಗ ನೀವು ಬೇರೆ ಬಟ್ಟೆ ಹಾಕಿಕೊಂಡು ಬಂದಿದ್ದಿರಿ ಅಂತ ಕೇಳ್ತಾಳೆ ಆಗ ನನ್ನ ತಂಗಿಗೆ ಅರ್ಥ ಆಗತ್ತೆ ಅವಳು ನೋಡಿದ್ದು ನನ್ನನ್ನು ಅಂತ ಆಮೇಲೆ ಈ ಥರ ಇದೆ ಅಂತ ಆ ಹುಡುಗಿಗೆ ಹೇಳಿದಾಗ ಆ ಹುಡುಗಿ ನನ್ನ ತಂಗಿಗೆ ಅಕ್ಕಾ ನೀವಿಬ್ಬರೂ ತುಂಬ ಒಂದೇ ಥರ ಕಾಣ್ತೀರ ಅಂತ ಅಂತಾಳೆ ಇದರಿಂದ ಒಂದೊಂದು ಸಲ ನಮಗೆ ನಾವಿಬ್ಬರೂ ಯಾಕೆ ಸ್ವಲ್ಪ ಒಂದೇ ಥರ ಹೋಲಿಸ್ತೀವಿ ಅಂತಲೂ ಅನಿಸುತ್ತೆ ಹಾಗೇ ಒಂದೊಂದ್ಸಲ ಜನಗಳು ಈ ಥರ ಮಾತಾಡೋದ್ರಿಂದ ಕೇಳಿ ನಮಗೆ ಒಂಥರ ಖುಷಿ ಕೂಡ ಆಗುತ್ತೆ